ಸರ್ಕಾರದ ಉಚಿತ ಯೋಜನೆಗಳು ಅಂತ ಯಾವುದೇ ಬಂದ್ರು ಅದರಲ್ಲಿ ಊ ಹೆಚ್ಚಿನ ಮಟ್ದಲ್ಲಿ ಉದಾಸೀನತೆ ಅನ್ನೋದನ್ನು ನಾವು ಕಂಡ್ ಬರೋದು ಸರ್ವೇ ಸಾಮಾನ್ಯ ಅದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ನಡುವಿನ ವ್ಯತ್ಯಾಸ ಅಂತ ನೋಡಿದಾಗ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯ ವೈದ್ಯಾಧಿಕಾರಿಗಳು ತುಂಬ ರೋಗಿಗಳನ್ನು ತುಂಬ ಅವರು ಎಷ್ಟು ಮಟ್ಟಿಗೆ ಅಂತಂದರೆ ಅವರು ಜವಾಬ್ದಾರಿ ತುಂಬ ರೋಗಿ ಒಂದು ಖಾಯಿಲೆಯಿಂದ ಬಂದು ಗುಣಮಟ್ಟ ಆಗುವ ತನಕ ಅವ್ರ್ಗೆ ಅವ್ರ ಕಡೆಗೆ ಹೆಚ್ಚಿನ ಗಮನ ವಹಿಸಿ ಅವರು ತುಂಬ ಚೆನ್ನಾಗೆ ನೋಡಿ ಕಳಿಸೋದು ಅವ್ರ ಜವಾಬ್ದಾರಿ ಆಗಿರುತ್ತೆ ವೈದ್ಯಾಧಿಕಾರಿಗಳ ಜವಾಬ್ದಾರಿ ಮತ್ತು ಅಲ್ಲಿನ ಸಿಬ್ಬಂದಿದಾಗಿರುತ್ತೆ ಅದೇ ಥರ ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಅಷ್ಟು ಇರೋಲ್ಲ ಈ ಹಿಂದಿನ ದಿನ ಹೋಲ್ಸಿಕೊಂಡಾಗ ಈ ದಿನಗಳಲ್ಲಿ ಎಲ್ಲರಿಗೂ ಒಂದು ಶಿಕ್ಷಣದ ಈ ಶಿಕ್ಷಣವನ್ನು ತಿಳ್ಕೊಂಡಿರೋದರಿಂದ ಓದಿರೋದರಿಂದ ಒಂದು ಎಲ್ಲ ಜನಸಾಮಾನ್ಯರಿಗೂ ಈಗ ಶಿಕ್ಷಣ ಅನ್ನೋದ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಸೊ ಅದನ್ನು ಕಲಿತಿರೋದ್ರಿಂದ ಶಿಕ್ಷಣ ಅನ್ನೋ ಜ್ಞಾನವನ್ನು ತಿಳ್ಕೊಂಡಿರೋದರಿಂದ ಎಲ್ಲರ್ಗು ಒಂದು ಉಚಿತ ಸೌಲಭ್ಯ ಗೋರ್ಮೆಂಟು ಸರ್ಕಾರದಿಂದ ಏನೇನು ಮಾಡ್ತಾರೋ ಅದನ್ನೆಲ್ಲ ನಾವು ಪಡ್ಕೊಳ್ಳೋಂಥದ್ದು ಸಾಮಾನ್ಯ ಜ್ಞಾನ ಸಾಮಾನ್ಯ ಜನರಲ್ಲಿ ಇದೆ ಇವಾಗ ಸೊ ಹಾಗಾಗಿ ಇಲ್ಲಿ ಏನೇನು ಸೌಲಭ್ಯಗಳು ಏನೇ ಬಂದ್ರುನು ಅದನ್ನು ಪಡ್ಕೊಳ್ಳೋಕೆ ಜನ ಮುಂದೆ ಬರ್ತಾರೆ ಸೊ ಅದರಲ್ಲಿ ಹಳ್ಳಿಯಲ್ಲಿ ಇರೋವ್ರು ತುಂಬ ಬಡ್ತನ್ದಲ್ಲಿ ಇರೋವ್ರು ಅಂತಂದರೆ ಈ ಥರ ಉಚಿತ ಅಂತಂದರೆ ಅವರೇ ತುಂಬ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರೇ ಇರ್ತಾರೆ ಅಂತನೇ ಹೇಳ್ಬೋದು ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬ ಜನಸಂದಣಿ ದಟ್ಟ ಜಾಸ್ತಿ ಇರೋ ಇರೋದರಿಂದ ಅಲ್ಲಿ ವೈದ್ಯಾಧಿಕಾರಿಗಳು ಸ್ವಲ್ಪ ಉದಾ ಉದಾಸೀನತೆ ತೋರಿಸ್ತಾರೆ ಅಂತ ನೋಡಿರ್ತೀವಿ ನಾವು ನೋಡಿದ್ದೀವಿ ಕೂಡ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಆ ಥರ ಇರುತ್ತೆ ಆದಅರೆ ಹಿಂದಿನ ದಿನಗಳಿಗೆ ಹೋಲ್ಸಿಕೊಂಡ್ರೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಸ್ವಚ್ಛತೆಯಲ್ಲಾಗಿರ್ಬೋದು ಅಥವಾ ವೈದಿ ರೋಗಿಗಳನ್ನು ಅವರು ಚಿಕಿತ್ಸೆ ಕೊಡೋ ರೀತಿಯಲ್ಲಾಗಿರ್ಬೋದು ಸ್ವಲ್ಪ ಚೆನ್ನಾಗೇ ಮುಂದುವರ್ದಿದೆ ಈ ಆಧುನಿಕ ಯುಗದಲ್ಲಿ ಅಂತನೇ ಹೇಳ್ಬೋದು ಇನ್ನೊಂದು ಎಲ್ಲರು ಅಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನ ಜನುಗಳೆ ಖಂಡಿಸ್ತಾರೆ ಅವ್ರಿಗೆ ಗೊತ್ತಿದೆ ನಾವು ಈ ಸಮಾಜದಲ್ಲಿ ನಮ್ಗೆ ಹಕ್ಕಿದೆ ಏನೇ ತಪ್ಪು ನಡೆದ್ರು ನಮ್ಗೆ ಹೇಳ ಅಂತ ಹ ಹಕ್ಕಿದೆ ವಾಕ್ ಸ್ವಾತಂತ್ರ್ಯ ಇದೆ ಮಾತನಾಡುವ ಹಕ್ಕಿದೆ ಅನ್ನೋದು ಈಗ ಜನಸಾಮಾನ್ಯರಿಗೂ ಎಲ್ಲ ಗೊತ್ತಿದೆ ಹಾಗಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಅದನ್ನು ಖಂಡಿಸೋಂಥ ಧೈರ್ಯನೂ ಈಗಿನ ಜನರಲ್ಲಿ ಇದೆ ಏಕೆಂದರೆ ಅವರೊಬ್ಬ ಅವರು ಒಂದು ಶಿಕ್ಷಣವನ್ನು ಪಡ್ದುಕೊಂಡಿರ್ತಾರೆ ಚೆನ್ನಾಗಿ ಎಲ್ಲರೂ ಒಂದು ತಿಳಿವಳ್ಕೆ ಅನ್ನೋದು ಇರುತ್ತೆ ಎಲ್ಲ ವಿಷ್ಯದಲ್ಲಿ ತಿಳ್ಕೊಂಡಿರ್ತಾರೆ ಇವಾಗ ಈ ಈಗಿನ ಯುಗದಲ್ಲಿ ಎಲ್ಲದ್ರಿಂದ ತಿಳ್ಕೊಂಡಿರ್ತಾರೆ ಸೊ ಅದು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ನಡುವಿನ ವ್ಯತ್ಯಾಸ ಸಾಮಾನ್ಯವಾಗಿ ಸ್ವಲ್ಪ ಇದ್ದೇ ಇರುತ್ತೆ ಯಾಕಂದರೆ ಇದು ಖಾಸಗಿ ಆಸ್ಪತ್ರೆಯಲ್ಲಂದ್ರೆ ಹೆಚ್ಚಿನ ಶುಲ್ಕವನ್ನು ಅದು ಕಟ್ಟಿಸಿಕೊಂಡ್ಬಿಟ್ಟು ಅದು ತುಂಬ ಅವ್ರನ್ನ ಆರೋಗ್ಯ ತಪಾಸಣೆ ತುಂಬ ಇದರಿಂದ ಗಮನವಿಟ್ಟು ನೋಡಿ ಅವರು ಕಳ್ಸೋ ಅಂಥದ್ದು ಇರುತ್ತೆ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಏನೇ ನಾವು ಎಷ್ಟೇ ಜನ ನೋಡಿದ್ರೂ ಅವರು ಗೋರ್ಮೆಂಟ್ ಅನ್ನೋದು ಶುಲ್ಕ ಏನು ಇರುತ್ತೆ ಅವರಿಗೆ ಸಂಬಳ ಅನ್ನೋದು ಅದು ಅಷ್ಟೇ ಬರೋದರಿಂದ ಅವರು ಸ್ವಲ್ಪ ಉದಾಸೀನತೆ ತೋರಿಸ್ತಾರೆ ಅದರಲ್ಲಿ ಈಗೀಗ ಸ್ವಲ್ಪ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಏಕಂದರೆ ಎಲ್ಲರೂ ಜನ ಅದನ್ನು ಏನಾದರಲ್ಲಿ ತಪ್ಪು ನಡೆದರೆ ಅಲ್ಲಿ ಖಂಡಿಸುವಂಥ ಧೈರ್ಯ ಒಂದು ಮುಂದೆ ಬರೋದಾಗ್ಲಿ ಒಬ್ಬರಿಗೊಬ್ರು ಈ ಅವರು ಹೇಳಿ ಹೇಳ್ಕೊಂಡು ಇದು ಮಾಡ್ಬಾರ್ದಾಗಿತ್ತು ಈ ತಪ್ಪನ್ನು ಹೇಳೋವಷ್ಟು ಸ್ವಾತಂತ್ರ್ಯ ಇವಾಗಿಂದ ಎಲ್ಲರ್ಗೂ ಗೊತ್ತಿದೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಕೂಡ ಸೊ ಹಾಗಾಗಿ ಇಲ್ಲಿ ಅಷ್ಟೊಂದು ವ್ಯತ್ಯಾಸಗಳನ್ನು ನಾವು ನೋಡೋಕ್ಕಾಗಲ್ಲ ಎಲ್ಲದೂ ಚೆನ್ನಾಗೇ ಇರುತ್ತೆ ಅಂದ್ರೆ ಈಗ ಎಂ ಆರ್ ಐ ಸ್ಕ್ಯಾನು ಆ ಥರ ಎಲ್ಲ ಬಂದಾಗ ಬಡವ್ರು ಅದೆಲ್ಲ ಮಾಡಿಸೋದು ತುಂಬ ದುಬಾರಿ ಶುಲ್ಕ ಆದ್ದರಿಂದ ಅದು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಡ್ಸಕ್ಕೆ ಹೋದರೆ ತುಂಬ ದುಬಾರಿಯಾಗುತ್ತೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಶುಲ್ಕದಲ್ಲಿ ಮಾಡೋರಿಂದ ಮಾಡಿರೋ ಮಾಡೋದರಿಂದ ಮಾಡಿರೋದರಿಂದ ಶುಲ್ಕ ಕಡಿಮೆ ಮಾಡಿರೋದ್ರಿಂದ ಎಲ್ಲ ಸಾಮಾನ್ಯ ಒಂದು ಬಡವರು ಬಡವರು ಮತ್ತೆ ಬಂದು ಮತ್ತು ಅಲ್ಲಿ ಚಿಕಿತ್ಸೆ ಪಡೆಯುವಂಥ ಎಲ್ಲ ಸವಲತ್ತುಗಳು ಇರೋದರಿಂದ ಅಲ್ಲಿ ಬಂದು ಅವ್ರಿಗೆ ತುಂಬ ಸಹಾಯ ಆಗುತ್ತಂತನೇ ಹೇಳ್ಬೋದು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಯೋಜನೆಗಳನ್ನು ತರೋದು ತರೋದರಿಂದ ಬಡವರಿಗೆಂಥೋರಿಗೆ ತುಂಬ ಸಹಾಯ ಆಗುತ್ತಂತನೇ ಹೇಳ್ಬೋದು